ಈ ಸಾಮಾಜಿಕ ಲೋಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆಟಗಳೆಂದರೆ ತುಂಬ ಇಷ್ಟ ಈ ಆಟಗಳು ಸಮಾಜಗಳ ಅಂಗಗಳೆಂದೇ ನಾವು ಕರೆಯಬಹುದು ಇದರಿಂದ ಹಲವಾರು ರೀತಿಯ ಪ್ರಯೋಜನಗಳ ಪ್ರಯೋಜನಗಳನ್ನು ನಾವು ಪಡೆಯಬಹುದು ಅವೆಂದರೆ ಒಂದು ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಎರಡನೇದು ಮಾನಸಿಕ ಮತ್ತು ದೈಹಿಕವಾಗಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಮೂರನೇದು ದೈಹಿಕ ವ್ಯಾಯಾಮವನ್ನು ಕೊಡುತ್ತವೆ ನಾಲ್ಕನೇದು ಒಂದು ಪರ್ಫೆಟ್ಟಾದ ಕ್ರೀಡೆಯನ್ನು ನಾವು ಕಲಿತ್ಕೊಂಡ್ರೆ ಅದರಿಂದ ನಾವು ಹಣವನ್ನು ಸಹ ಸಂಪಾದನೆ ಮಾಡಬಹುದು ಐದನೇದು ಈ ಕ್ರೀಡೆಗಳಿಂದ ಗ್ರಾಮೀಣ ಪ್ರದೇಯಲ್ಲಿ ಉತ್ತಮವಾದ ಮನೋರಂಜನೆಯನ್ನು ಸಹ ನಾವು ಕೊಡಬಹುದು ಈ ರೀತಿಯಾಗಿ ಹಲವಾರು ಪ್ರಯೋಜನಗಳು ಕ್ರೀಡೆಗಳಿಂದ ಆಗುತ್ತವೆ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನರು ಸಹ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುತ್ತ ಉತ್ಸಾಹದಿಂದ ಆಡುತ್ತಿದ್ದಾರೆ